ಹೌದು ಸರ್ ಹೇಳಿ ಹೌದಾ ಸರ್ ಹ್ಞೂ ಸರ್ ಎಲ್ಲಿ ಹೇಳಿದ್ದು ಮಹಾಲಕ್ಷ್ಮಿ ಹಾಂ ಹಾಂ

ಹೌದಾ ನಾನು ಇಲ್ಲಇಲ್ಲ ನಾನು ಅದಕ್ಕೆ ಆಕ್ಷನ್ ತಕೊಳ್ತೇನೆ ಸರ್ ಇನ್ನೊಂದು ವಿಷಯ ಅಂದರೆ ನಮ್ಮ ಮೊನ್ನೆ ನಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದರು ಅದೆ ಸ್ವಲ್ಪ ಎನ್ಕ್ವಾಯ್ರಿ ಮಾಡಿದರು ನಿಮ್ಮ ಕಡೆಯಿಂದ ಸ್ವಲ್ಪ ನೀರೆಲ್ಲ ವೇಸ್ಟ್ ಆಗ್ತ ಉಂಟು ಅಂತ ಕೇಳಿಪಟ್ಟೆ ಸರ್ ಹೌದಾ ಸರ್ ನಿಮ್ಮ ಹ್ಞೂ ಹಾಂ ಹಾಂ ಹೌದಾ ನಾನು ಇದು ಇಲ್ಲಿ ಹುಡುಗರು ಸರ್ ಹೇಳ್ತೇನೆ ಹಾಂ ಸರಿ ಮಾಡಲಿಕ್ಕೇ ಮತ್ತೊಂದು ಅದೇ ವಿಷಯ ಅಂದರೆ ನೀವು ಸ್ವಲ್ಪ ಇವತ್ತು ಆಗಲ್ಲ ಸರ್ ತಾವು ಸ್ವಲ್ಪ ಹಾಂ ಇವತ್ತು ಸ್ವಲ್ಪ ಅವ್ರು ಬ್ಯುಸಿ ಇದ್ದಾರೆ ಅಂದರೆ ಬೇರೆ ಕಡೆ ವರ್ಕ್ ಉಂಟು ಅವರು ಅಲ್ಲಿಗೆ ಹೋಗಿದ್ದಾರೆ ನಾನು ಟ್ರೈ ಮಾಡ್ತೇನೆ ಸರ್ ಇವತ್ತು ಸಂಜೆ ಒಳಗೆ ಕ್ಲಿಯರ್ ಮಾಡಿಸ್ತೇನೆ ಸರ್ ಇಲ್ಲ ಇಲ್ಲ ಸರ್ ನೀವು ಸ್ವಲ್ಪ ವೆಯ್ಟ್ ಮಾಡಿ ನಾನು ಅವರಿಗೆ ಕಾಲ್ ಮಾಡ್ತೇನೆ ಕಾಲ್ ಮಾಡಿ ನಿಮಗೆ ಒಂದು ಅಲ್ಲ ಸಾಧ್ಯಾದ್ರೆ ಇವತ್ತೆ ಕಳಿಸ್ತೇನೆ ಸರ್ ಸಾಧ್ಯಾದ್ರೆ ಸಾಧ್ಯಾದ್ರೇ ಇವತ್ತೆ ಹುಡುಗ್ರನ್ನು ಕಳಿಸ್ತೇನೆ ಸರಿ ಮಾಡಿಸಬೇಕು ಹಾಂ ಓಕೆ ಅದು ಓಕೆ ಸರ್ ಆದರು ನೀವು ಸ್ವಲ್ಪ ಹಾಂ ಓಕೆ ಓಕೆ ಅದು ನಾವು ಸರಿ ಮಾಡಿಸ್ತೇವೆ ನಮಗೆ ಅದು ನಾವು ನಿಮಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಮತ್ತೆ ಏನು ಎಂಥ ಇಲ್ಲಲ್ಲ ಪ್ರಾಬ್ಲಮ್

ಮತ್ತೆ ಎಲ್ಲ ಕರೆಕ್ಟ್ ಉಂಟಲ್ಲ ಅದು ಅಷ್ಟು ಬಿಟ್ಟು ಪ್ರಾಬ್ಲಮ್ ಸ್ವಲ್ಪ ಇದು ಮಳೆ ಬರ್ತಾ ಉಂಟಲ್ಲ ಅದು ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಅದು ನಾನು ಸರಿ ಮಾಡಿಸ್ತೇನೆ ಶುವರ್ ಸರ್ ಶೂರ್ ಸರ್ ಮಾಡಿಸುವ ಓಕೆ ಓಕೆ